ಇದು ಫ್ಲವರ್ ಷಾಪಾ ಹಾಂ ನಾವು ಕಸ್ಟಮರು ನಮಗೊಂದು ನಮಗೆ ಒಂದಿಷ್ಟು ಫ್ಲವರ್ ಬೇಕಾಗಿತ್ತು ಹೂಗಳು ಬೇಕಾಗಿತ್ತು ನಮ್ಮ ಮನೇಲ್ಲಿ ಫಂಕ್ಷನ್ ಇತ್ತು ಮದುವೆ ಇತ್ತು ಯಾವ ಥರ ಫ್ಲವರ್ ಇದಾವೆ ನಿಮ್ಮ ಅಂಗಡಿಲಿ

ಹಾಂ ನಮಗೆ ಇನ್ನೆರಡು ದಿವ್ಸ್ದಲ್ಲಿ ಬೇಕು ನಾಳೆ ಇಟ್ಟು ನಾಡಿದ್ದು ಇದೆ ನಮ್ಮ ಮನೇಲ್ಲಿ ಮದುವೆ

ಹಾಂ ಇಷ್ಟೇ ಇರೋದಾ ಹ್ಞೂ ನಮ್ಗೆ ಮಲ್ಲಿಗೆ ಹೂ ಒಂದು ಮೂವತ್ತು ಮಾರು ಬೇಕು ಫ್ಲವರ್ ಒಂದು ರೋಸು ಅಂದರೆ ಗುಲಾಬಿ ಒಂದು ನೂರು ಬೇಕು ಮತ್ತು ಚೆಂಡು ಹೂ ಇದೆಯಾ ಹಾಂ ಅದು ಒಂದು ಸಾವಿರ ಬೇಕು

ಹಾಂ ಒಂದು ಮಾರು ಇಪ್ಪತ್ತು ರೂಪಾಯಿನಾ ಹ್ಞೂ ಕಡಿಮೆ ಮಾಡಿಕೊಡಿ ಬರುತ್ತೆ ಅದಕ್ಕೆ ನಾಳೆ ಇಟ್ಟು ನಾಳೆ ಬಿಟ್ಟು ನಾಳೆ ನಾಳಿಲ್ಲ ನಾಡಿದ್ದೇ ಮದುವೆ ಇರೋದು ನಮ್ಮ ಮನೇಲ್ಲಿ ಅದಕ್ಕೆ ಒಂದು ಇಪ್ಪತ್ತು ಮಾರು ಮಲ್ಲಿಗೆ ಹೂ ಬೇಕು ನಮಗೆ

ಒಂದು ಹದಿನೈದು ರೂಪಾಯಿ ಮಾರು ಮಾಡಿ ಕೊಡಿ ಹ್ಞೂ ಬರುತ್ತೆ ಕೊಡಿ ಬರುತ್ತೆ ಕೊಡಿ ಇಪ್ಪತ್ತು ಮಾರು

ಹ್ಞೂ ಚೆಂಡು ಹೂ ಎಷ್ಟು

ನಮಗೆ ಚೆಂಡು ಹೂ ಒಂದು ನೂರು ಬೇಕು ಹಲೋ ಒಂದು ಗುಲಾಬಿ ಒಂದು ನೂರು ಬೇಕು ಎಷ್ಟಾಗುತ್ತೆ ಅಷ್ಟೂ ಅಷ್ಟು ಬೇಡ್ರಿ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಹಾಂ ನಾವು ಸ್ವಲ್ಪ ಕಡ್ಮೆ ಮಾಡಿಕೊಡ್ರಿ ಇನ್ನು ಇನ್ನೆರಡು ದಿನದ್ ಒಳ್ಗೆ ಮದ್ವೆ ಐತಿ ಮದ್ವೆ ಖರ್ಚು ಬೇರೆ ಈ ಕಡೆ ಹೂವು ಬೇರೆ ಭಾಳ ದೊಡ್ಡ ಅಮೌಂಟ್ ಆಗತ್ತೆ ನಮ್ಗೆ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ

ನಮ್ಗೆ ನಾಳೆ ಇಲ್ಲ ನಾಡ್ದಿಗೆ ಮದ್ವೆ ನೀವು ಯಾವಾಗ ತಂದು ಕೊಡ್ತೀರಿ ನೋಡಿರಿ ತಂದು ಕೊಡಿರಿ ಹ್ಞೂ ನಾಳೆ ಹ್ಞೂ ನೀವು ನಾವು ಬಾ ಅಂದರೂ ಬರ್ತೀವಿ ಹಾಂ ಅಂದರೆ ನಾವು ನಾಳೆ ಬಂದು ತಗೊಂಡು ಹೋಗ್ತಿವಿ ತೆಗೆದಿಟ್ರಿ ನಮ್ಗೆ ಹೂವು